ಹಲೋ ಡಾಕ್ಟರ್ ತೇಜಸ್ವಿನಿಯಾ ನಾನು ಎಸ್ಟರ್ಡೇ ಕ್ಲಿನಿಕಿಗೆ ಬಂದಿದ್ದೇ ನಿಮ್ಮ ಮ್ಯಾಮ್ ಅದೂ ನಂಗೆ ಸ್ವಲ್ಪ ವಾಮಿಟಿಂಗು ಆ ಥರ ಆಗ್ತಿದೆ ಫುಡ್ ಪಾಯ್ಸನ್ ಆಗಿರ್ಬೇಕೂ ನೆನ್ನೆ ತಾನೆ ಕ್ಲಿನಿಕ್ ಬಂದಿದ್ದೆ ಟ್ಯಾಬ್ಲೆಟೆಲ್ಲಾ ತಗೊಂಡಿದ್ದೆ ಅವಾಗಿನಿಂದ ಸ್ವಲ್ಪಾ ಫುಡ್ ಪಾಯ್ಸನ್ನು ಜಾಸ್ತಿ ಆಗಿದೆ ಅಂದರೆ ಡೈಲಿ ಏನು ಊಟ ಮಾಡಿದರೂ ಅದು ವಾಮಿಟಿಂಗ್ ಆಗ್ತಿದೆ ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಕಾಲ್ ಮಾಡಿದೆ ಮಾಮೂಲಿ ಇಡ್ಲಿ ತಿಂದಿದ್ದೆ ನಾರ್ಮಲ್ಲಾಗಿ ಇನ್ನೇನು ತಿಂದಿರಲಿಲ್ಲ ಬೇರೆ ಐಟಮ್ಮು ಮಾಮೂಲಿ ಫೀವರ್ ಇತ್ತೂ ಮತ್ತು ಹೆಡೇಕ್ ಟೈಪು ಸುಸ್ತಾಗೋದು ನೀವು ಅದಕ್ಕೇ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರಿ ಅದರಿಂದ ಸ್ವಲ್ಪ ಫುಡ್ ಪಾಯ್ಸನ್ ಆಗ್ತಿದೆ ಜಾಸ್ತಿ ಹಾಂ ಹಾಂ ಹೌದಾ ಆದರೆ ಈಗ ಎಳ್ನೀರು ಕುಡಿದರೆ ಸಾಕಾ ಬೇರೆ ಏನಾದರೂ ಫ್ರೂಟ್ಸ್ ಏನಾದರೂ ತಿಂದ್ರೆ ಆಗುತ್ತಾ ಅಂದರೆ ನಾನು ಆ ಟ್ಯಾಬ್ಲೆಟನ್ನೇ ಕಂಟಿನ್ಯೂ ಮಾಡೋಲ್ಲ ಅದ್ರಿಂದಲೇ ಸ್ವಲ್ಪ ವಾಮಿಟಿಂಗ್ ಆಗ್ತಿರೋದು ಬೇರೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿ ಹಾಂ ಆಮೇಲೆ ಹಾಂ ಆದರೆ ಬರ್ತೀನಿ ಇಲ್ಲ ವಾಟ್ಸ್ಆ್ಯಪ್ ಮಾಡಿ ಮೆಡಿಕಲಲ್ಲಿ ತಗೊತೀನಿ ಹೋಕೆ ತ್ಯಾಂಕ್ ಯು